ಇವಾಗಂತೂ ನಮ್ಮ ಏನು ಹವಾಮಾನದಲ್ಲಿ ತುಂಬ ಬದಲಾವಣೆ ಆಗ್ತಿದೆ ನಮ್ಮ ಪರಿಸರದಲ್ಲಾಗಿರ್ಬೋದು ಹವಾಮಾನದಲ್ಲಿ ವಾಯುಗುಣದಲ್ಲಾಗಿರ್ಬೋದು ಎಲ್ಲದರಲ್ಲೂ ತುಂಬ ಬದಲಾವಣೆ ಆಗ್ತಿದೆ ಹಾಗೆ ಟೈಮಿಗೆ ಅಥವಾ ಸಮ್ಯಕ್ಕೆ ಸರಿಯಾಗಿ ಏನೇನು ಆಗಬೇಕು ಅದಂತೂ ಆಗ್ತಿಲ್ಲ ಮಳೆಗಾಲದಲ್ಲಿ ಮಳೆ ಬರ್ತಿಲ್ಲ ಬೇಸಿಗೆಗಾಲದಲ್ಲಿ ಬಿಸಿಲು ಬರ್ತಿಲ್ಲ ಈ ಬೇಸಿಗೆಗಾಲ್ದಲ್ಲಿ ಮಳೆ ಬರುತ್ತೆ ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ ಆ ಥರ ಆಗ್ತಿದೆ ಇದರಿಂದ ರೈತರಿಗೆ ತುಂಬ ಸಮಸ್ಯೆ ಆಗ್ತಿದೆ ಅವ್ರ ಬೆಳೆಗೆ ಹಾನಿ ಹಾನಿ ಆಗ್ತಿದೆ ಅಥವಾ ಅವ್ರ ಬೆಳೆ ನಷ್ಟ ಆಗ್ತಿದೆ ಕೂಡ ಇವಾಗ ಎಲ್ಲರೂ ಎಲ್ಲರೂ ಪಾಪ ಎಲ್ಲ ಬೆಳೆ ಬೆಳೆ ಬಿಟ್ಟಿದ್ದಾರೆ ಅಥವಾ ಏನು ಹೊಲನ ಬಿತ್ತಿದ್ದಾರೆ ಇವಾಗ ಮಳೆ ಬರ್ತಿಲ್ಲ ಅದು ಏನು ಒಂದು ಬೆಳೆ ಬೆಳಿಬೇಕಾದಂಥ ಸಮಯದಲ್ಲಿ ಮಳೆ ಬೇಕಾಗಿರತ್ತೆ ಆ ಸಮಯದಲ್ಲಿ ಮಳೆ ಬರೋಲ್ಲ ಅದನ್ನ ಬಿಟ್ಟು ಅವೆಲ್ಲ ಬತ್ತಿ ಹಾಳಾದ ಮೇಲೆ ಮಳೆ ಬರುತ್ತೆ ಆವಾಗ ಬಂದರೆ ಏನು ಪ್ರಯೋಜನ ರೈತರಿಗೆ ಆವಾಗ ಅವ್ರಿಗೆ ತುಂಬ ನಷ್ಟ ಆಗ್ತಿದೆ ಈ ಥರ ಸಮಸ್ಯೆಗಳು ಇವಾಗ ತುಂಬ ಸಹಜವೇ ಆಗಿಬಿಟ್ಟಿದೆ ಅದು ಇವಾಗ ಎಲ್ಲ ಕಡೇನೂ ಕೂಡ ಇದು ಸಹಜ ಆಗಿಬಿಟ್ಟಿದೆ ಈ ಸಮಸ್ಯೆ ಎಲ್ಲಿ ನೋಡಿದ್ರೂ ಪಾಪ ರೈತ್ರದ್ದು ಇದೆ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ ಮಳೆ ಬಂದಿಲ್ಲ ಅಂತ ಹೇಳ್ತಾರೆ ಮಳೆ ಬರ್ತಿದ್ದ ಒಂದು ಕೆಲ್ವೊಂದು ಸಲ ಮಳೆ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಹೀಗೆ ನಮ್ಮ ಬೇಕಾದಾಗ ಮಳೆ ಬರೋಲ್ಲ ಬೇಡ ಅಂದಾಗ ಜಾಸ್ತಿ ಮಳೆ ಬರುತ್ತೆ ಕೆಲ್ವೊಂದು ಸಲ ಜಾಸ್ತಿ ಮಳೆ ಬಂದು ಈ ಪ್ರವಾಹ ಚಂಡಮಾರುತ ಈ ಥರದ್ದೆಲ್ಲ ಆಗಿ ಬೆಳೆ ಕೆಡ್ಸೋಗುತ್ತೆ ಒಂದೊಂದು ಸಲ ಬರಗಾಲ ಮಳೆ ಬರದೇ ಬೆಳೆ ಕೆಟ್ಟೋಗುತ್ತೆ ಈ ಥರ ಆಗೋದರಿಂದ ರೈತರಿಗೆ ತುಂಬ ಹಾನಿ ಆಗ್ತಿದೆ ಬೆಳೆಗಳಿಗೂ ತುಂಬ ಹಾನಿ ಆಗ್ತಿದ್ದರೆ ಇದರಿಂದ ಬೆಳೆ ಬೆಳೆದು ಕಡಿಮೆ ಆಗುತ್ತೆ ಆಮೇಲೆ ಎಲ್ಲರ ಎಲ್ಲ ಜನ್ಗಳಿಗೆ ಜನ್ಗಳಿಗೆ ಏನು ಆಹಾರ ದೊರಕೋದು ಅಥವಾ ಏನು ತರಕಾರಿ ಆಗಿರ್ಬೋದು ಬೆಳೆ ಎಲ್ಲ ಬೆಳೆ ಬೆಳೆಗಳು ಕಾಳುಗಳು ಆಹಾರ ದೊರಕೋದು ಕೂಡ ಕಡಿಮೆ ಆಗುತ್ತೆ ಆವಾಗ ಅದರ ಒಂದು ಬೆಲೆ ಏನು ಏರಿಕೆ ಆಗುತ್ತೆ ಅದರಿಂದ ಜನಸಾಮಾನ್ಯರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಇದರಿಂದ ರೈತರಿಗೂ ತೊಂದರೆ ಅವ್ರಿಗೂ ಬೆಲೆ ನಷ್ಟ ಆಗುತ್ತೆ ಅವ್ರಿಗೆ ಅದು ಅವ್ರಿಗೆ ಅದೇ ಒಂದು ಕಾಯಕ ಆಗಿರುತ್ತೆ ಹೊಲ್ದಲ್ ಹೊಲ್ದಲ್ಲಿ ಬೆಳ್ಯೋದು ಆಗಿರ್ಬೋದು ಅಥವಾ ಅದನ್ನ ಮಾರಿ ಅದರಿಂದ ಅವರ ಜೀವನನ ನಡೆಸ್ತಿರ್ತಾರೆ ಇದರಿಂದ ರೈತರಿಗೆ ತುಂಬಾ ಹಾನಿ ಆಗ್ತಿದೆ ಇದ್ರಿಂದ ಎಷ್ಟೋ ರೈತರು ಎಲ್ಲೆಲ್ಲೋ ತುಂಬ ಕಡೆ ಪಾಪ ಏನು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಅದೇನೋ ಆತ್ಮಹತ್ಯೆನ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಈ ಥರ ಆಗಬಾರ್ದು ಈ ಥರ ಆಗಬಾರ್ದು ಅಂದರೆ ಅದಕ್ಕೆಲ್ಲ ನಾವೇ ಕಾರಣ ನಾವೇ ನಮ್ಮ ಪರಿಸರನ ಚೆನ್ನಾಗಿ ಇಟ್ಟುಕೊಂಡ್ರೆ ಪರಿಸ ಪರಿಸರನೂ ಕೂಡ ನಮಗೆ ಸಹಾಯ ಮಾಡುತ್ತೆ